ಈಗ ಅಲೆಮಾರಿ ಜನಾಂಗದವ್ರು ನಾವು ಯಾಕಂದ್ರ ಒಂದೂರನ್ನ ಬಿಟ್ಟು ಒಂದೂರು ನಾವು ಹೋದಾಗ್ರಿ ನಮ್ಮ ಜೀವನಕ್ಕೆ ಒಂದು ಆಧಾರ ಯಾಕಂದರೆ ಮೂಲ ನಮ್ಮ ಅಜ್ಜನೋರ್ಗೆ ಕಾಲದಿಂದ ಬಂದಿರ್ಕ್ಕಂಥ ಗದ್ವಾಲ್ನಲ್ಲಿ ಅವರು ಆಂಧ್ರ ನಮ್ಮ ಮಾತೃ ಭಾಷೆ ತೆಲುಗು ಕರ್ನಾಟಕ್ಕೆ ಬಂದು ಒಂದು ಐವತ್ತು ವರ್ಷಗಳನ್ನ ನಮ್ಮ ಅಜ್ಜವರು ಮಾಡಿದರು ಹಗಲು ವೇಷ ವೃತ್ತಿಯಲ್ಲಿ ಏನಂದ್ರ ನಾವು ಜೀವನ ಸಾಗಿಸ್ದಾ ಇದ್ದೇವೆ ನಮ್ಮ ಜನಾಂಗದವರು ಮತ್ತು ಕುದ್ರೆಮೂತಿ ಮತ್ತು ಶಿದ್ಧಾಬೋರ ದೇವಿಹಾಳ ಮೇವುಂಡಿ ಮತ್ತು ರಾಣಿಬೆನ್ನೂರು ಅಲಿಗೇರಿ ಮಾನ್ವಿ ಮತ್ತು ಮಸ್ಗಿ ತಾವ್ರ್ಗೆರ ಅನುಸಾಗ್ರ ಹಿಲ್ಕಲ್ಲು ಇಂತಿಂಥಾ ಗ್ರಾಮದಲ್ಲಿ ಅವ್ರವರು ಜೋಪ್ಡಿಯನ್ನ ಹಾಕ್ಕೊಂಡು ಜೀವನವನ್ನ ಸಾಗ್ಸ್ತಾಯಿದ್ದಾರೆ ಆದ್ರ ಈ ಊರ್ಲಿದ್ದು ನಾವು ಮುಂದೂರ್ಗ ಹೋಬೆಕಂದ್ರೆ ಆವಾಗ ಪರಿಸ್ಥಿತಿ ಏನಂದ್ರ ಬಸ್ಸಿಲ್ಲ ನಮ್ಗೆ ಬಸ್ಸಿಲ್ಲ ಆವಾಗ ದನ ಕರಗಳನ್ನ ಕಟ್ಗೊಂಡು ಆಮೇಲೆ ಆ ದನ ಕರದ ಮ್ಯಾಗ ನಾವು ಸಾಮಾನು ಹಾಕ್ಕೊಂಡು ಕಂಬೆ ಕಾವ್ಡಿ ಅಂದ್ರ ಕಾವ್ಡಿ ಹಿಂಗ್ ಬರ್ತದ ಆಚೆಗಡೆ ಇಷ್ಟು ಗಂಟೆ ಈಚೆಕಡೆ ಇಷ್ಟು ಗಂಟೆ ಕಟ್ಕಂಡು ಕಾವ್ಡಿ ಕಂಬೆ ಕಾವ್ಡಿ ಅಂತ ಬರ್ತೈತಾವಾಗ ಆ ಆ ಸಾಮಾನು ಹೊತ್ಕೊಂಡೊಗ್ಬೇಕು ಇದು ನಮ್ಮ ತಾಯಂದ್ರ ನಮ್ಮವ್ವರು ಅವ ಗುಡ್ಸ್ಲಿದು ಸಾಮಾನೆಲ್ಲ ತಲೆ ಮ್ಯಾಗ ಕಟ್ಕೊಂಡು ಹಳ್ಳಿಗಳ್ ನಡ್ಕೊಂತೋಗ್ಬಿಡೋದು ಆವಾಗ ಹತ್ತು ಗಂಟೆಗೆ ಸಾಮಾನು ಪ್ಯಾಕ್ ಮಾಡ್ಕೊಂಡು ಎಲ್ಲಾ ಸಾಮಾನು ಗೂಡು ಎಲ್ಲಾ ಸಾಮಾನು ಕಟ್ಕೊಂಡು ನಡ್ಕೊಂತಾ ಹೋಯ್ಬಿಡದ್ ಒಟ್ಟು ಸೂಡ್ರನ ಕರ್ಕಂದು ಬಿಂದಿಗಿ ಆಮೇಲೆ ಕೊಡ ಗುಂಡಾಲಿ ಅವನ್ನೆಲ್ಲ ನಾವು ಕೈಲಿದ್ದಲ್ಲೆ ಓಯ್ಬೇಕು ಬಸ್ಸಿಲ್ಲ ಆವಾಗ ಒಂದು ಸೈಕಲ್ ಸತೆ ಇಲ್ಲ ಆವಾಗ ಅಂತ ಪರಿಸ್ಥಿತಿ ನಮಗೆ ಅಲೆಮಾರಿ ಜನಾಂಗ್ದವರಿಗೆ ಇನ್ನ ಆ ಊರಲ್ಲಿ ಹೋಗಿ ನಾವಲ್ಲಿ ಟೆಂಟ್ಗಳನ್ನ ಹಾಕ್ಕೊಂಡು ಮತ್ತು ಆ ಗ್ರಾಮದಲ್ಲಿ ಒಂದು ಐದು ದಿವಸ ನಾವಲ್ಲಿ ಸಂಚಾರ ಮಾಡಿದಾಗ ಒಂದಿವಸ ರಾಮಾಯಣ ಒಂದಿವಸ ಸುಂದೋಪ ಸುಂದರ ಒಂದಿವಸ ಮೋಹಿನಿ ಭಸ್ಮಾಸುರ ಒಂದಿವಸ ಜಂಗಮರ ಪಾತ್ರ ಒಂದಿವಸ ಲಾಸ್ಟ್ ದಿನ ಶಿದ್ದಿ ಪಾತ್ರ ಅಂತ ಬರುತ್ತೆ ಆ ಪಾತ್ರಗಳನ್ನ ಮಾಡ್ಕೊಂಡು ನಾವು ಲಾಸ್ಟ್ ಪಟ್ಟಿಲ್ ಬಂದಾಗ ಅವರು ರೈತರು ಜೋಳ ಮತ್ತು ಆಮೇಲೆ ದವಸ ಧಾನ್ಯಗಳು ಮತ್ತು ಕಾಣಿಕೆ ಅದು ಕೊಟ್ಟಾಗ ನಾವು ಆ ದವಸ ಧಾನ್ಯಗಳ್ ಅವ್ರು ಕೊಟ್ಟಿರ್ತಕ್ಕಂಥ ಬಟ್ಟೆ ಆಮೇಲೆ ಅದನ್ನ ತೊಗೊಂದು ಬಂದು ಹೆಣ್ಮಕ್ಕಳಿಗೆ ಕೊಟ್ಟಾಗ ನಮ್ಮ ಉಪ್ಜೀವನಕ್ಕೆ ಒಂದು ದಾರಿ ಆಕ್ಕಿತ್ತು ಮತ್ತು ಹೆಣ್ಮಕ್ಕಳು ಅವರು ನಮ್ಮ ಕಾಯಕ ಮಾಡ್ತಿದ್ರವರು ಅವರ ಹೆಣ್ಮಕ್ಳು ಸತ ಅವರು ತಪ್ಡಿ ತೊಗೊಂಡು ಗಂಗೆ ಗೌರಿ ಅಂತ ತೊಗೊಂಡು ಅವರು ಹಳ್ಳಿಯಲ್ಲಿ ಭಿಕ್ಷಾಟನೆ ಮಾಡ್ತಿದ್ರವರು ಭಿಕ್ಷಾಟನೆ ಮಾಡ್ಕೊಳ್ತಾ ಅವ್ರು ಹತ್ತು ಹನ್ನೆರಡು ಗಂಟಿಗೆ ಬಂದು ಊರಲ್ಲಿ ಮತ್ತೆ ರೊಟ್ಟಿ ಪಟ್ಟಿ ಅವ್ವೆನೊ ಕಾಳು ಕಡ್ಡಿ ಇಸ್ಕೊಂಡು ಬಂದಿದ್ದೆ ಅದನ್ನು ಪ್ರಸಾದನ ಊಟ ಮಾಡಿ ಮತ್ತೆ ಆವಾಗ ಆಕ್ಳ ಒಂದು ಏಳೆಂಟು ಆಕ್ಳ ಅವನ್ನ ಮತ್ತೆ ಅಡ್ವಿಗೆ ಕರ್ಕೊಂಡು ಮೇಸಕ್ಕೆ ಕರ್ಕೊಂಡೋಗಬೇಕು ಮತ್ತೆ ಬಣ್ಣ ಬರ್ಶ್ಕೊಂಡು ಮತ್ತೆ ಊರೆಲ್ಲ ಅಡ್ಡಾಡಿ ಮತ್ತೆ ಆಕ್ಳ ಕರ್ಕೊಂಡೋಗಿ ಅವನ್ನ ಮೇಯ್ಶ್ಕಂಡು ನೀರು ಕುಡ್ಶ್ಕ್ಯಂಡು ಮತ್ತೆ ಬಂದು ಕಟ್ಬೇಕು ಅವನ್ನ ಮತ್ತೆ ಹಂಗೆ ಒಂದು ನಾಲ್ಕು ನಾಯಿ ಕೋಳಿ ಕುರಿ ಅವನ್ನೆಲ್ಲ ತೊಗೊಂಡೋಗ್ಬಿಡೋದು ನಾವು ಯಾಕಂದ್ರ ಇಂಬಲೆ ಒಟ್ಟು ಇನ್ನು ಆ ಊರು ಕಾರ್ಯಕ್ರಮಗಳನ್ನೆಲ್ಲ ಮುಗಿಯಿತು ಮತ್ತೆ ಮತ್ತೆ ಗುಡ್ಸ್ಲವನ್ನ ಪ್ಯಾಕ್ ಮಾಡ್ಕೊಂಡು ಮತ್ತೆ ಮುಂದಿನ ಊರಿಗೆ ಹಂಗ ಹಳ್ಳಳ್ಳಳ್ಳಳ್ಳಿ ತಿರ್ಗ್ಯಾಡ್ಕೊಳ್ತಾ ಬಂದ್ಬಿಡದು ಕಷ್ಟಕಾರ್ತ್ವ ಜೀವನ ಆವಾಗ ಒಂದು ಬಸ್ಸಿಲ್ಲ ಒಂದು ದವಾಗ ಒಂದು ಆವಾಗ ಆಗಿನ ಕಾಲಕ್ಕೆ ದವಾಖಾನಿನು ಇಲ್ಲಾವಾಗ ಮತ್ತೆ ಒಂದು ಕೆಮ್ಮು ನೆಗಡಿ ಬಂದರೆ ನಾವೇ ಏನೋ ಕಾಟಿಯಾಗಲಿ ಏನೋ ತಪ್ಲ ತಿಂದು ನಾವು ಜೀವನ ಮಾಡಿದವ್ರು ಆವಾಗ ಅಂತ ಒಂದು ಪರಸ್ಥಿತಿ ಒಳಗ ನಾವು ಬದುಕುವನ್ನು ಸಾಗ್ಸಿದಿವೊ ಆವಾಗ ಹಗಲುವೇಷ ವೃತ್ತಿಯಲ್ಲಿ ನಮ್ಮಜ್ಜನವ್ರು ಅಂದ್ರ ಈಗ ತಾತನವ್ರು ನಮ್ಮ ಜನಾಂಗದವರಂದ್ರ ನಮ್ಮ ಜನಾಂಗದವರು ಇವಾಗನ ನಾವು ಕನ್ಯಾ ವಿಚಾರಣೆ ಮಾಡಬೇಕು ಮದುವೆ ಮತ್ತು ಮಾತುಕತೆ ಪಂಚಾಯ್ತಿಯನ್ನ ನಾವೊಂದು ಸ್ ಒಬ್ಬ ಮುಖಂಡರು ನಮ್ಮ ಮುಖಂಡರಿರ್ತಾರ ಅವ್ರಿಗೆ ಬಂದು ನಾವು ತಲ್ಪ್ಸ್ತೀವಿ ಫೋಲಿಸ್ ಟೇಶನ್ ಮೆಟ್ಲು ಯಾವಾಗು ಹತ್ತಂಗಿಲ್ಲ ನಾವು ಕಂಪ್ಲೇಂಟ್ ಗಿಂಪ್ಲೇಂಟು ನಾವು ಕೊಡಂಗಿಲ್ಲ ಯಾರಿಗುನು ನಮ್ಮ ಸಮಾಜವ ನಮ್ಮ ಸಮಾಜದ ಒಂದು ಪಂಚಾಯ್ತಿಯನ್ನ ನಾವೇ ತೀರ್ಮ ಆಗ ಹಗಲು ವೇಷಗಾರ ನಾಗ ಅಲೆಮಾರಿ ಜನಾಂಗದವ್ರು ನಾಮೆ ಹಿರಿಯರ್ ನಮ್ಮರ್ವಿ ಇರ್ತಕ್ಕಂಥ ಹಿರಿಯರ್ ನಾವುನ ತಿದ್ದುಪಡಿ ಮಾಡಸ್ತೀವಿ ಯಾಕಂದ್ರ ಅವರು ಗಂಡ ಹೆಂಡ್ತಿ ಜಗಳ ಮಾಡಿದರೂನು ಒಂದ್ಗೂಡ್ಸಿ ಕಳ್ಸದು ನಮ್ಮ ಹಿರಿಯರೆ ಮತ್ತು ಗಂಡ ಹೆಂಡ್ತಿಗೊಂದ್ ಕನ್ಯಾದಾನ ನಿಶ್ಚಯ ಮಾಡು ಕರಿಸಿ ಅವರನ್ನ ಉದ್ಧಾರ ಮಾಡುವುದು ನಮ್ಮ ಹಿರಿಯರೇ ಅಂಥಾ ಒಂದು ಏನೇ ಒಂದು ತಪ್ಪು ತಡೆಗಳಾದರೂನು ಅವ್ರನ್ನ ತಿದ್ದಿ ಬುದ್ಧಿ ಒಳ್ಳೆಯ ಮಾರ್ಗಕ್ಕೆ ದಾರಿಗಚ್ಚಿ ಕಳ್ಸೋದು ನಮ್ಮ ಧರ್ಮ ಅದ ಮತ್ತು ಕಂಪ್ಲೇಂಟ್ ಗಿಂಪ್ಲೇಂಟು ಈ ಪೊಲಿಸ್ ಟೇಶನ್ ನಮ್ಮ ಸಮಾಜನ ಎಷ್ಟೇ ಒಂದು ಜಗಳ ಆದ್ರುನು ಕೂಡ ಅವರಲ್ಲಿ ಕರ್ಕೊಂಬಂದು ಒಂ ದುಪಂಚಾಯ್ತಿಯಲ್ಲಿ ಕುಂದರಿಸಿ ನೀನು ಹಿಂಗ್ ಬದುಕಪ್ಪ ನೀ ಹಿಂಗ್ ಬದುಕು ಈ ಮಾರ್ಗದಲ್ಲಿ ನೀ ಹಿಂಗ್ ಹೋಗು ನಮ್ಮ ಸಮಾಜವ ತಿಳ್ದವು ಅವು ಹಿಂಗೆ ಅದಕ್ಕಿಂತ ಮೀರಿದರಪ್ಪ ಅಂದ್ರ ನಿನ್ನ ಕುಲದಿಂದ ಬಹಿಷ್ಕಾರ ಇಡಿತ್ವಿ ಅಂತ ಒಂದು ಬೆದರಿಕೆ ಅದು ಇದು ಬೆದರಿಕೆ ಇನ್ನೊಂದ್ಸಲಿ ನೀನು ಹಿಂಗ್ ಮಾಡ್ಬಾರ್ದಲ್ಲಾ ತಪ್ಪುಗಳನ್ನ ಮಾಡ್ಬಾರದು ಹೆಣ್ಮಕ್ಳನ್ನ ಹೊಡಿಬಾರ್ದಂತೇಳಿ ಒಂದು ಬೆದರಿಕೆಯನ್ನ ಕೊಡ್ತಾರೆ ಯಾಕಂದರೆ ಅಂಥಾ ಸಮಾಜ ಒಬ್ಬರು ಮುಖಂಡರಿದಾರ ಅವರು ತಿಳಸ್ತಾರ ಇನ್ನೊಂದ್ಸಲಿ ಏನಾರ ಹಿಂಗೆ ಮಾಡಿದ್ಯಪ್ಪ ಅಂದ್ರ ನಿನ್ಗೆ ಬಹಿಷ್ಕಾರವನ್ನ ಹಾಕ್ತೀವಂತೇಳಿ ಹೆದ್ರಸ್ತಾರ ಆ ಬಹಿಷ್ಕಾರ ಹಾಕಿದ ಒಂದು ಭಯಕ್ಕ ಅವ್ನೇನು ಮಾಡ್ತಾನಂದ್ರ ಆಯಮ್ಮನ ಕರ್ಕೊಂಡು ಒಂದು ನಿತ್ಯ ಛಲೊ ಜೀವನವನ್ನ ಸಾಗಸ್ತಾನೆ ಅಂತ ಸಮಾಜ ನಮ್ಮ ಹಿರಿಯರು ಮಾಡ್ಕೊಳ್ತಾ ಸನಾತನ ಧರ್ಮದಲ್ಲಿ ಮಾಡ್ಕೊಳ್ತಾ ಬಂದಿರ್ತಕ್ಕಂಥ ನಮ್ಮ ಅಲೆಮಾರಿ ಜನಾಂಗದವರು ನಾವು ಎಷ್ಟೊತ್ತಾದರೂ ನಾವು ದುಡ್ಕೊಂಡು ನಮ್ಮ ಕಾಯಕದೋರುರು ವೃತ್ತಿಯಲ್ಲಿಯೇ ನಾವು ಯಾಕಂದ್ರ ನಾವು ಜೀವನ ಸಾಗಿಸಬೇಕು ಆಮೇಲೆ ವಿದ್ಯಾಭ್ಯಾಸ ಇಲ್ಲ ನಾವೇನಪ್ಪ ಅಂದ್ರ ಹುಟ್ಟು ಕಲೆ ಅಂದರೆ ನಮ್ಮ ಸಂಗೀತನಾ ನಮ್ಮದು ತಬಲಾ ಮತ್ತು ಹಾರ್ಮೋನಿಯಮ್ ಹಾಡೋದು ಇವೆಲ್ಲ ನಮ್ಮ ಸ್ವಂತ ಹಂಗ ಬೆಳ್ಕಿ ಬೆಳ್ಶ್ಕಳ್ತಾ ಬಂದಿರೊ ನಾವು ಎಲ್ಲಿ ಕಲ್ತಿಲ್ಲ ಯಾವ ಗುರುಗಳ ಹತ್ರ ಕಲ್ತಿಲ್ಲ ಯಾ ಎಲ್ಲಿ ಇದು ಮಾಡಿಲ್ಲ ನಾವು ಯಾಕಂದರೆ ನಮ್ ನಮ್ಮ ಕಾಯಕಕ್ಕ ಮಾ ಮಾ ಏನೇನೊ ಒಂದು ಸನ್ನಿವೇಶಕ್ಕ ಬೇಕಾಕ್ಕವಲ್ಲ ಅವೆಲ್ಲ ನಾವೇ ಬರ್ಕೊಂಡು ನಾಟಕ ರಾಮಾಯಣ ಮತ್ತು ಮೋಹಿನಿ ಭಸ್ಮಾಸುರ ಮತ್ತು ಸುಂದೋಪ ಸುಂದರ ಭೀಮಾಂಜನೇಯ ಇಂಥಾ ಪಾತ್ರಗಳನ್ನ ಮಾಡ್ಕೊಂಡು ಹಳ್ಳಿಯಲ್ಲಿ ಜನರನ್ನ ರಕ್ಷಿಸಿ ಅವರ ಮನ ತಣಿಸಿ ಅವರದ್ದು ಖುಷಿ ಯಾಕಂದ್ರ ಮೊದಲು ಟಿವಿ ಮಾಧ್ಯಮಗಳಿದ್ದಿದ್ದಿಲ್ಲ ಒಂದು ಮೊಬೈಲ್ಗಳಿದ್ದಿದ್ದಿಲ್ಲ ಆಗಾಗ ನಮ್ಮ ಕಲೆಗೆ ಒಂದು ಬೆಲೆ ಇರ್ತಿತ್ತು ಆವಾಗ ಹಳ್ಳಿಯ ಹಳ್ಳಿಗಳಲ್ಲಿ ನಾವು ಹಗ್ಲು ವೇಷವನ್ನು ಮಾಡ್ಕೊಂಡು ಹೋದಾಗ ಸಭಾ ಹೆಂಗ ಒಂದು ಎಲ್ಲಿ ಒಂದು ಜನ ಜಾತ್ರೆ ಕಲಿತಿತ್ತು ಒಂದು ಆಟಾಡಿದಾಗ ಅಂಥಾ ಒಂದು ಖುಷಿ ಈ ಒಂದು ಓಣಿಯಲ್ಲಿ ಒಂದು ಆಟ ಆಡಿ ಇನ್ನೊಂದು ಓಣಿಯಲ್ಲಿ ಇನ್ನೊಂದು ಆಟಾಡಿದ ಅಷ್ಟು ಜನ ಸಾಗರ ಇಂಬಲತ್ತಿ ಬಂದ್ಬಿಡೋರಂತ ಒಂದು ಹಗಲು ವೇಷಕ್ಕಲಿಯಕ್ಕೆ ಅಷ್ಟೊಂದು ಬೆಲೆ ಆಗಿನ ಕಾಲಕ್ಕೆ ಈಗಿನ ಕಾಲದಲ್ಲಿ ಏನಾಗಿತ್ತಂದ್ರ ಈ ಒಂದು ಕಲೆಕೆ ಬೆಲೆ ಇಲ್ದಂಗೆ ಆಗ್ಬಿಟೈತ್ ಯಾಕಂದ್ರ ಹಳ್ಳಿಗಳಲ್ಲಿ ಟಿವಿ ಮಾಧ್ಯಮಗಳ್ ಬಂದವು ಟಿವಿ ಮತ್ತು ಮೊಬೈಲ್ಗಳು ಬಂದು ಅಂಥವೆಲ್ಲ ಇದ್ಮಾಡ್ಕೊಂಡ್ಬಿಡ್ತಾರೆ ಯಾಕಂದರೆ ನಾವುನು ಯಾಕಂದ್ರ ಹೀಗೆ ನಮ್ಮ ಯುವಕರೇನು ಮಾಡ್ಬಿಟ್ಟರು ಕೆಲವೊಂದು ಶಾಲಿವು ಮಕ್ಕಳನ್ನ ಶಾಲಿ ಅಭ್ಯಾಸ ಮಾಡಕ್ಕುಂತಾರ ಕೆಲವೊಂದಿಷ್ಟು ಯಾವುದೋ ದಂಧೆಗಳನ್ನ ವ್ಯಾಪಾರ ಮತ್ತು ಆಮೇಲೆ ಹೆಣ್ಮಕ್ಳ್ ಸತು ಅವರು ಸತು ಒಂದು ವ್ಯಾಪಾರ ಮಾಡ್ಕೊಳ್ತಾ ಜೀವನ ಮಾಡ್ಕೊಳ್ತಾರೆ ಯಾಕಂದ್ರ ಈಗ ಭಿಕ್ಷಾಟನೆಗೆ ನಾವು ಹೋಗಂಗಿಲ್ಲ ಯಾಕಂದ್ರ ಆಗಿನ ಕಾಲಕ್ಕೆ ಆವಾಗ ಧರ್ಮ ಒಂದಿತ್ತು ಯಾಕಂದ್ರ ಹಳ್ಳಿಗಳಲ್ಲಿ ಒಂದು ಧರ್ಮಿತ್ತು ಈಗ ಹೆಣ್ಮಕ್ಕಳು ಯಾರು ಬಿ ಭಿಕ್ಷಾಟನೆಗೆ ಹೋದಾಗ ಏನಾಗಿತ್ತಮ್ಮ ನೀನು ಕೂಲಿ ಮಾಡ್ಕೊಂದು ತಿನ್ಬಾರದಾ ಏನಾಗಿತ್ತು ನಿನಗ ಅಂತ ಒಂದು ಚುಚ್ಚುಮಾತುಗಳನನ್ನ ನು ಅನ್ನ ಅಂದಾಗ ಬೇಜಾರಾಗಿ ಅವರು ಕೊಳ್ಳಿಕ್ರು ಚಿಂತಿಲ್ಲಪ್ಪ ನಾವು ಪೋಷಕರ ಚಿಂತಿಲ್ಲ ಸ್ವಾಭಿಮಾನಲಿಂದ ಒಂದು ದುಡಿಬೇಕನ್ನುದು ಒಂದು ಉದ್ದೇಶ ಅದಕ್ಕಾಗಿ ನಮ್ಮ ಜನ್ರು ಏನು ಮಾಡ್ಬಿಟ್ಟರಂದ್ರ ಒಂದು ಅಲೆಯಕ್ ಸಾಮಾನು ಒಂದು ಕೊಡ ಮತ್ತಾಮೇಲೆ ಐದು ಹತ್ತು ರೂಪಾಯಿ ಐಟಮ್ಸು ಇವನ್ನೆಲ್ಲ ಮಾರ್ಕೊಂಡು ಜೀವನ ಮಾಡ್ತಾರ್ ಯಾಕಂದ್ರೆ ಇನ್ನ ಗಂಡು ಮಕ್ಕಳು ಸುತ್ತು ಅವರು ಒಂದಿಷ್ಟು ಸಂಗೀತ ಕಾರ್ಯಕ್ರಮಗಳನ್ನ ಸುಗಮ ಸಂಗೀತ ಕಾರ್ಯಕ್ರಮ ಜನಪದ ಕಲೆ ಒಂದಿಷ್ಟು ನಾಟಕ ಅವನ್ನೆಲ್ಲ ಮಾಡ್ಕೊಳ್ತಾ ಆಮೇಲೆ ಈ ಶೀಟ್ ಕವರು ಮತ್ತು ಟ್ಯಾಂಕ್ ಕವರ್ಗಳನ್ನ ಅವರು ಹೊಟ್ಟೆ ಪಾಡಿಗೆ ಅವರು ಈಗ ಜೀವನವನ್ನ ಸಾಗ್ಸ್ತಾಯಿದ್ದಾರೆ ಕಲೆ ಕಲೆಕುನು ಬೆಲೆ ಐತಿ ಆದ್ರ ಆ ತಕ್ಕಂಗೆ ಇಲ್ಲ ಸಂಭಾವನೆ ಇಲ್ಲ ಕಲೆ ಜಗ್ಗೈತಿ ಸಂಭಾವನೆ ಕೊಡಂಗಿಲ್ಲ ಬಾರಪ್ಪ ಹಾಡ್ ಸುಮ್ನೆಗೆ ಹೋಯ್ಬಿಡು ಒಂದು ಐನೂರು ರೂಪಾಯಿ ಕೊಟ್ಟರೆ ಹೊಟ್ಟಿ ತುಂಬ್ತಾ ನಮಗೆ ಸಾವಿರ ರೂಪಾಯಿ ಕೊಟ್ಟರೆ ಹೊಟ್ಟಿ ತುಂಬುತ್ತಾ ಅದ್ರಾಗೆಷ್ಟು ಮೆ ಇಲ್ಲಿದ್ದವದ್ರಗ ಮುನ್ನೂರು ರೂಪಾಯಿ ಖರ್ಚಾಗಿರ್ತೈ ಪೆಟ್ರೋಲ್ ಖರ್ಚ್ಗ್ ಇರ್ತ್ ಖರ್ಚ್ ಅದಕ್ಕೆ ಆ ಕಲಾವಿದ್ರದು ಜೀವನ ಹಿಂಗೈತಿ ಯಾಕಂದ್ರ ಅದಕ್ಕ ಹಳ್ಳಿ ಹಳ್ಳಿಗಳಲ್ಲಿ ನಾವು ಕಾಯಕ ಮಾಡುದ್ರ ಹೊಟ್ಟಿತ್ತು ಹೊಟ್ಟಿಗಷ್ಟಾ ಆಗತ್ತ ಹೊಟ್ ಹೊಟ್ಟಿಗೆ ಅಷ್ಟೆ ಮತ್ತು ಅದಕ್ಕಿಂತ ಗಳಿಕೆಂತು ಇಲ್ಲ ನಮ್ಮಕ್ಳು ನಮಗೆ ಗಳಿಕೆ ಅವ್ರು ದುಡ್ಕೊಂಡು ಅವ್ರ ಮುಂದಕ್ಕೆ ಮಾಡ್ಕೊಳ್ತಾರ ನಾವಷ್ಟ್ನಾಗ ಇಷ್ಟಂತು ಮಾಡೀವಿ ಅವ್ರ ಕಲೆ ಒಂದು ಶಾಲಿಗೆ ಒಂದು ಅಭ್ಯಾಸವನ್ನ ಈಗ ಎಲ್ಲಾ ಹುಡುಗ್ರನ್ನಾ ಶಾಲಿಗೆ ಒಂದು ಹಚ್ಚಿದ್ದೀವಿ ಯಾಕಂದ್ರ ಈ ನಮ್ಮ ಜೋಳಿಗಿಯನ್ನ ತೆಗ್ದು ಒಂದು ಪಾಟಿಗಿ ಚೀಲವನ್ನ ಆಕಿದ್ದೇವೆ ನಮ್ಮ ಮಕ್ಕಳು ನಮ್ಮಂಗೆ ನಮ್ಮ ಮಕ್ಳು ಆಗ್ಬಾರ್ದಲ್ಲ ನಾವಿಷ್ಟು ದಿನ ಮಾಡ್ಕೊಳ್ತಾ ಬಂದಿವೆ ಊರ್ಗಿಷ್ಟು ಬೂದಿ ಹಾಕ್ಯಂತ ಬಂದ್ಬಿಟ್ವಿ ನಾವು ಒಂದು ಜಾಗ ಇಲ್ಲ ಒಂದು ನೆಲೆಯಿಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಈಗ ಸುಧಾರ್ಸಿ ಒಂದು ನೆಟ್ ಮಾಡ್ಕೊಂಡು ಒಂದು ಊರಲ್ಲಿ ಇದ್ದೇವೆ ನಾವು